ನಮ್ಮ ಹಳ್ಳಿಯಲ್ಲಿ ಸುಮಾರು ಉದ್ಯಮಗಳು ನಡಿತಾ ಇದ್ದಾವೆ ಅದರಲ್ಲಿ ಪ್ರಸಿದ್ಧಿ ಪಡೆದ ಒಂದು ಎರಡು ಮೂರು ಉದ್ಯಮಗಳನ್ನು ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ಪ್ರಥಮವಾಗಿ ಕೃಷಿ ಕೃಷಿ ಉದ್ಯಮ ಅಲ್ಲದಿದ್ದರು ಸಹ ನಮಗೆ ಶಂಕರಪುರ ಏರಿಯಾ ಅಂತ ಹೇಳಿದರೆ ಅಲ್ಲಿ ಮಲ್ಲಿಗೆ ಕೃಷಿ ಅನ್ನು ಒಂದು ಉದ್ಯಮ ಅಂತನೆ ಕನ್ ಕನ್ಸಿಡರ್ ಮಾಡಬಹುದು ತುಂಬ ಒಂದು ಆಲ್ಮೋಸ್ಟ್ ಒಂದು ನೈನ್ಟಿ ನೈನ್ ಪರ್ಸೆಂಟ್ ಆ ಏರಿಯಾದ ಜನಗಳು ಈ ಒಂದು ಕೃಷಿ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅದು ತುಂಬಾ ಲಾಭದಾಯಕ ಸಹ ಇದೆ ಆಲ್ಮೋಸ್ಟ್ ಹೇಗೊ ಮ್ಯಾನೇಜ್ ಮ ಮ್ಯಾನೆಜೆಬಲ್ ಆಗಿ ಇರುತ್ತೆ ಮ್ಯಾನೆಜೆಬಲ್ ಆಗಿ ಅದು ಅಲ್ಲದೆ ಈಗ ಕೆಲವರು ಎಕ್ಸ್ಟ್ರ ಬಿಸ್ನೆಸ್ಗಳನ್ನು ಆರಂಭಿಸ್ತಿದ್ದಾರೆ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಈವೆಂಟ್ ಮ್ಯಾನೇಜ್ಮೆಂಟಿಗೆ ಅಂತಲ್ಲೆ ಆ್ಯಕ್ಚುಲಿ ಎಂಥ ಹೇಳಿದರೆ ಈಗ ಬಿಝಿ ಲೈಫ್ ಯಾವನಿಗೂ ಯಾರಿಗೂ ಸ್ವಲ್ಪ ಸಮಯ ಇರೋದಿಲ್ಲ ಅಂದರೆ ಎಲ್ಲ ಒಂದು ಎರೇಂಜ್ ಮಾಡೋಕ್ಕೆ ಈಗ ಯಾವುದೋ ಒಂದು ಫಂಕ್ಷನ್ ಸ್ಟಾಟ್ ಆಯಿತು ಇಟ್ಕೊ ಫಾರ್ ಎಕ್ಸಾಂಪಲ್ ಮದುವೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಈಗ ಮನೆಯವರು ಸಿದ್ಧತೆ ಮಾಡೋ ಕಾಲ ಮುಗಿದೋಯ್ತು ಈಗ ಈವೆಂಟ್ ಮ್ಯಾನೇಜಿಗೆ ಕೊಟ್ಟು ಬಿಟ್ಟರೆ ಅವರೆ ಎಲ್ಲ ಸಿದ್ಧತೆಗಳನ್ನೆಲ್ಲ ಮಾಡಿ ನಮ್ಮ ಒಂದು ಕೆಲಸವನ್ನು ಆಲ್ಮೋಸ್ಟ್ ಒಂದು ಅರ್ಧಕ್ಕೆ ಅರ್ಧ ಕಡಿಮೆ ಮಾಡಿ ಬಿಡ್ತಾರೆ ಹಾಗೆ ಇದರಲ್ಲಿ ಸಹ ಹಳ್ಳಿಯಲ್ಲಿ ಒಂದು ಎರಡು ಮೂರು ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ಗಳು ಚೆನ್ನಾಗಿ ನಡಿತಾ ಇದೆ ಈಗ ಹಳ್ಳಿ ಹಳ್ಳಿಗಳಲ್ಲಿ ಯಾವುದೆ ಫಂಕ್ಷನ್ ಇರ್ಬೋದು ಈಗ ಮದುವೆ ಇರ್ಬೋದು ಅಥವಾ ಯಾವುದೋ ಬರ್ತ್ಡೇ ಇರ್ಬೋದು ಅಥವಾ ಯಾವುದೇ ರೀತಿಯ ಚಿಕ್ಕದು ಇರ್ಬೋದು ಅಥವಾ ದೊಡ್ಡ ಫಂಕ್ಷನ್ ಇರ್ಬೋದು ಅದಕ್ಕೆ ಬೇಕಾಗಿರುವುದು ಎರೇಂಜರ್ಸ್ ಎರೇಂಜರ್ಸಲ್ಲಿ ಯಾವುದು ಬರುತ್ತೆ ಅಂತ ಹೇಳಿದರೆ ಶೀಟು ಅಂದರೆ ರೂಫಿಂಗ್ ಶೀಟ್ ಮತ್ತೆ ಶ್ಯಾಮಿಯಾನ ಮತ್ತೆ ಚೇರ್ ಟೇಬಲ್ ಇಂತದ್ದು ಉದ್ಯಮ ಉದ್ಯಮಗಳನ್ನೆಲ್ಲ ಇಂಥದ್ದನ್ನು ಜನರಿಗೆ ಸೂಕ್ತ ಟೈಮಲ್ಲಿ ಒದಗಿಸೋದ್ರಿಂದ ಸೊ ಆವೊಂದು ಎಂದರೆ ಟೈಮ್ ಆಗಲಿ ಅಥವಾ ಸ್ವಲ್ಪ ಆವೊಂದು ಅಂದರೆ ಒಂದು ಜವಾಬ್ದಾರಿ ಆಗಲಿ ಸ್ವಲ್ಪ ಕಡಿಮೆ ಆಗ್ತಾ ಆಗುತ್ತೆ ಈವೆಂಟ್ ಮ್ಯಾನೇಜರ್ ಅದು ಒಂದು ಯಶಸ್ವಿಯಾಗಿ ನಡಿತಾ ಇದೆ ಅದು ಅಲ್ಲದೆ ಬಿಝ್ ಅದು ಒಂದು ಬಿಸ್ನೆಸ್ ಆಗಿ ಬೆಳಿತಾ ಇದೆ ಇನ್ನೊಂದು ಅಂತ ಹೇಳಿದರೆ ಹೈನುಗಾರಿಕೆ ಹೈನುಗಾರಿಕೆ ಯಾವ ರೀತಿ ಬಿಸ್ನೆಸ್ ಆಗ್ತ ಇದೆ ಅಂತ ಹೇಳಿದರೆ ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ಸಹ ಆಲ್ಮೋಸ್ಟ್ ಒಂದು ದನಗಳನ್ನು ಅಂದರೆ ದನಗಳನ್ನು ಸಾಕ್ತಾ ಇದ್ದಾರೆ ಅದರಲ್ಲಿ ಅವರು ಎಂದರೆ ಬೆಳಿಗ್ಗೆ ಮತ್ತೆ ಸಂಜೆ ಹಾಲು ಕರೆಯೋದು ಹತ್ತಿರದ ಕೆ ಎಮ್ ಎಫ್ ಡೈರಿ ಅವರಿಗೆ ನಂದಿನಿ ಡೈರಿ ಅವ್ರಿಗೆ ಕೊಡ್ತಾರೆ ಅವರು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಗುಣಮಟ್ಟವನ್ನೆಲ್ಲ ಪರಿಶೀಲನೆ ಮಾಡಿ ವಿವಿಧ ಉತ್ಪನ್ನಗಳನ್ನು ಹಾಲಿನ ಉತ್ಪನ್ನಗಳನ್ನಾಗಿ ಮಾಡಿ ಗ್ರಾಹಕರಿಗೆ ಸೂಕ್ತ ದರದಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಸೊ ಬಂದ ಆದಾಯದಲ್ಲಿ ಆಲ್ಮೋಸ್ಟ್ ಒಂದು ತೊಂಬತ್ತು ಪರ್ಸೆಂಟ್ ರೈತರಿಗೆ ಮತ್ತೆ ಉಳಿದ ಹತ್ತು ಹತ್ತು ಪರ್ಸೆಂಟ್ ಮಾರಾಟಗಾರರಿಗೆ ಅದು ಅಲ್ಲದೆ ಉಳಿದ ಹತ್ತು ಪರ್ಸೆಂಟ್ ಮಂಡಳಿಗೆ ಕೆ ಎಮ್ ಎಫ್ ಮಂಡಳಿಗೆ ಹೋಗುವಂತೆ ಆದಾಯ ಆ ರೀತಿ ಒಂದು ನಾನು ಹೇಳಿದ್ದು ಒಂದು ಅಂದಾಜು ಎಪ್ರಾಕ್ಝಿಮೆಟ್ಟಿ ವ್ಯಾಲ್ಯು ಇದಕ್ಕೆ ಈ ರೀತಿ ಒಂದು ಉದ್ಯಮವನ್ನು ಮಾ ಹೈನುಗಾರಿಕೆಯನ್ನು ಉದ್ಯಮವಾಗಿ ಬೆಳೆದಿದೆ ಮತ್ತೆ ಇಂಥ ಉದ್ಯ ಸಣ್ಣ ಸಣ್ಣ ಉದ್ಯಮಗಳಿನ್ನು ಹಲವಾರು ಇದ್ದಾವೆ ಅಂದರೆ ಈ ಗ್ರೋಸರಿ ಸ್ಟಾಪ್ ಶಾಪ್ ಇರ್ಬೋದು ಅಥವಾ ಹಳ್ಳಿಗಳ ಕಡೆಗೆ ಸೂಪರ್ ಮಾರ್ಕೆಟ್ ಇರ್ಬೋದು ಬಂದಿದ್ದು ಅದು ಅಲ್ಲದೆ ಈಗ ಇದು ಯಾವುದು ಚಿಕನ್ ಅಥವಾ ಮಟನ್ ಸ್ಟಾಲ್ ಇರ್ಬೋದು ಸೂಕ್ತವಾಗಿ ಬೆಳೆಯುತ್ತಾ ಇವು ಬೆಳೆಯುತ್ತಿರುವ ಉದ್ಯಮವಾಗಿದೆ ಅದು ಅಲ್ಲದೆ ಇದಕ್ಕೆ ಯಾವ ರೀತಿ ಸರಕಾರದ ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಹೇಳಿದರೆ ಸರ್ಕಾರದ ಪ್ರೋತ್ಸಾಹ ಈಗ ಆರ್ಥಿಕ ನೆರವು ಸಿಗುತ್ತೆ ಸರ್ಕಾರದಿಂದ ಅಥವಾ ಸೂಕ್ತ ಯೋಜನೆಗಳೆಲ್ಲ ಬರುತ್ತೆ ಈಗ ಈಗ ಸಣ್ಣ ಸಣ್ಣ ಉದ್ಯಮವನ್ನು ಪ್ರಾರಂಭಿಸುವವರಿಗೆ ಸೂಕ್ತ ಸೌಲಭ್ಯ ಸಾಲ ಸೌಲಭ್ಯದ ಯೋಜನೆ ಸೂಕ್ತ ಸಾಲ ಸೌಲಭ್ಯದ ಯೋಜನೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ ಗೌರ್ಮೆಂಟ್ ಯೋಜನೆಗಳೆಲ್ಲ ಸರಕಾರದ ಆನ್ಲೈನ್ ಮೂಲಕನೆ ಆಗಿದ್ದರಿಂದ ಸೂಕ್ತ ನಮಗೆ ಎಪ್ಲೈ ಮಾಡೊ ಮೊದಲು ಗೌರ್ಮೆಂಟ್ ಯೋಜನೆಗಳಿಗೆ ಎಪ್ಲೈ ಸಹಾಯಧನಕ್ಕಾಗಿ ಯಾವುದೇ ಇದಕ್ಕಾಗಿ ಅರ್ಜಿ ಸಲ್ಲಿಸುವ ಮೊದಲು ಸೂಕ್ತ ದಾಖಲೆಗಳನೆಲ್ಲ ನಾವು ಇಟ್ಕೊಂಡಿರ್ಬೇಕು ಸೂಕ್ತ ದಾಖಲೆಗಳನ್ನು ಇಟ್ಕೊಂಡು ಆನ್ಲೈನ್ ಮುಖಾಂತರ ಎಪ್ಲೈ ಮಾಡಬೇಕಾಗುತ್ತೆ ಸೀ ಈಗ ಸಪೋಸು ಒಂದು ಯಾವುದೋ ಒಂದು ಸಾಲಕ್ಕೆ ಆಗಲಿ ಅಥವಾ ಉದ್ಯಮ ನಡೆಸಲು ಯಾವುದೆಲ್ಲ ಡಾಕ್ಯುಮೆಂಟ್ ಬೇಕು ಅದನ್ನೆಲ್ಲ ನಾವು ಪಾ ವೆಬ್ಸೈಟ್ ಮುಖಾಂತರ ಪರಿಶೀಲಿಸಬೇಕು ಪರಿಶೀಲಿಸಿ ಪರಿಶೀಲನೆ ಮಾಡಿ ಒಂದು ವೇಳೆ ಕರೆದಾಗ ಉದ್ಯಮ ಆಸಕ್ತಿ ಇದ್ದಲ್ಲಿ ಸರಕಾರದ ಯೋಜನೆ ಯೋಜನೆ ಸರಕಾರದ ಮುಖಾಂತರ ಬರುವ ಯೋಜನೆಗೆ ಇಂತಹ ಅವಧಿಯೊಳಗಡೆ ಒಳಗಡೆ ಸಲ್ಲಿಸಿ ಅಂತ ಬರುತ್ತೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸುವ ಮೊದಲು ಈಗ ಒಂದು ಹತ್ತು ಅಥವಾ ಮೂವತ್ತು ದಿನದ ಒಳಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಬರುತ್ತೆ ಆ ಆವಾಗೇನು ಮಾಡಬೇಕಂತ ಹೇಳಿದ್ರೆ ನಾವು ಒಂದು ವೇಳೆ ಎಪ್ಲೈ ಮಾಡುವವರು ಯಾವ ರೀತಿ ಇರಬೇಕಂತ ಹೇಳಿದರೆ ಮೊದ್ಲು ಆ ವೆಬ್ಸೈಟಿಗೆ ಹೋಗಿ ನೋಡಬೇಕು ಯಾವುದೆಲ್ಲ ರಿಕ್ವೈಮೆಂಟ್ ಇದೆ ಅಂತ ರಿಕ್ವೈಮೆಂಟ್ ಇದ್ದು ಅದರಲ್ಲಿರುವ ಎಲ್ಲ ಸು ಎಲ್ಲಾ ದಾಖಲಾತಿಗಳನ್ನು ಪೇಪರ್ ಅಂದರೆ ಇದು ಇರ್ಬೋದು ಯಾವುದು ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಜಾತಿ ಆದಾಯ ಪ್ರಮಾಣ ಪತ್ರ ಇರ್ಬೋದು ಅಥವಾ ಯಾವುದು ಪರ್ಮಿಷನ್ ಲೆಟ್ರ್ ಲೋಕಲ್ ಗೌರ್ಮೆಂಟ್ ಬಾಡಿ ಅಂಥದ್ದೆಲ್ಲ ನಮಗೆ ರೆಡಿ ಮಾಡೋಕ್ಕಿರುತ್ತೆ ಅಂಥದ್ದೆಲ್ಲ ಡಾಕ್ಯುಮೆಂಟನ್ನೆಲ್ಲ ರೆಡಿ ಮಾಡಿ ನಾವು ಇಟ್ಕೊ ಇಟ್ಟುಕೊಂಡು ಒಂದೊಂದೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತಾ ಹೋಗಬೇಕಾಗುತ್ತೆ ಈಗ ಆನ್ ಸ ಆನ್ಲೈನ್ ಎಪ್ಲೈ ಮಾಡೋದ್ರಿಂದ ನಿಮಗೆ ಯಾವುದೆ ಡಾಕ್ಯುಮೆಂಟ್ ಇಲ್ಲದೆ ಅದು ಅರ್ಜಿಯನ್ನು ಅಪ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ ಸೊ ಸೂಕ್ತ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಅದು ಪ್ರಾಪರ್ ಸೈಝಲ್ಲಿರ್ಬೇಕು ಈಗ ಟು ಕೆ ಬಿ ಫೋಟೋಸ್ ಎಲ್ಲ ಫೋಟೋಸ್ ಅದು ಇಷ್ಟು ಎಮ್ ಬಿ ಒಳಗಡೆ ಇರಬೇಕು ಸ್ಕ್ಯಾನ್ ಮಾಡಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸಿದ ಸಲ್ಲಿಸುವಾಗೆ ಅಪ್ಲೋಡ್ ಆದ ನಂತರ ಅದ್ರದ್ದೊಂದು ಅರ್ಜಿ ಸಲ್ಲಿಸಿದ್ದನ್ನು ಒಂದು ಪ್ರಿಂಟ್ ಔಟ್ ತೆಗೆದು ಅಂದರೆ ಪ್ರೂಪಿಗೊಂದು ತೆಗೆದು ನಿಮ್ಮತ್ತಿರ ಇಟ್ಕೊಬೇಕು ನಂತರ ಸೂಕ್ತ ಪಟ್ಟ ಅಧಿಕಾರಿಗಳು ಅಂದರೆ ತಾಲೂಕು ಮಟ್ಟದ ಅಧಿಕಾರಿಗಳು ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು ಸೊ ಮಾಹಿತಿಯನ್ನು ಪಡಕೊಂಡು ಮತ್ತೆ ಅವರು ಯಾವ ರೀತಿ ಇನ್ನು ಡಾಕ್ಯುಮೆಂಟ್ ಏನಾದರು ಬೇಕಿದ್ದರೆ ಅವರು ಹೇಳ್ತಾರೆ ಸೋ ನಿಮ್ಮದು ಯೋಜನೆ ಅಪ್ರೂವ್ ಆದರೆ ನೀವು ಸ್ಥಳ ನೀವು ಮಾಡುವ ಯೋಜನೆ ಎಲ್ಲಿ ಮಾಡ್ತಾ ಇದ್ದೀರಿ ಉದ್ಯಮವನ್ನೆಲ್ಲಿ ಸ್ಥಾಪನೆ ಮಾಡ್ತೀರಿ ಅದರ ಬಗ್ಗೆ ಎಲ್ಲ ಮಾ ಸ್ ಸ್ಥಳಿಯ ಲೋಕಲ್ ಬಾಡಿ ಗೌರ್ಮೆಂಟ್ ಹತ್ರ ಪರ್ಮಿಶನ್ ಎಲ್ಲ ತಗೊಂಡು ನೀವು ಉದ್ಯಮವನ್ನು ಶುರು ಮಾಡ್ಬೋದು